ನಾನು ಪ್ರವೇಶಕ್ಕೆಲ್ಲ ಹೋಗ್ತೀನಂಥೇಳಿದ್ರೆ ಬಂಧುಗಳ ಮನೆ ಅಂದರೆ ಹೋಗೋದೆ ಅಪರೂಪ ಯಾವಾಗಲೂ ಅಂತ ಅಂದ್ರೆ ನಮ್ಮನೆಯಲ್ಲಿ ಏನಾದ್ರೂ ಪ್ರೋಗ್ರಾಮ್ ಇದ್ದರೆ ಅವರು ಬರ್ತಿದ್ದರು ಇಲ್ಲ ಮದುವೆ ಗಿದ್ವೆ ಆ ಥರದ ಏನಾದ್ರೂ ಸಂ ಅಂತ ಅಂದ್ರೆ ಇದ್ದರೆ ಮಾತ್ರ ಸೇರ್ತಿದ್ವಿ ಅಷ್ಟೇ ಹಾಗಾಗಿ ನನಗೆ ಬಂಧುಗಳ ಮನೆಗೋಕ್ ಇಷ್ಟ ಯಾಕಪ್ಪ ಅಂತ ಅಂದ್ರೆ ಅವರು ನಮ್ಮ ನೋಡ್ಕೊಳ್ಳೊ ರೀತಿ ಅಡುಗೆ ಮಾಡೋ ರೀತಿ ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಅಡ್ಗೆ ಅಲ್ಲಿ ಅಡುಗೆನೆ ವಿಶೇಷತೆ ನಾನ್ ವೆಜ್ ನಾನ್ ವೆಜ್ ಒಂಥರ ವಿಶೇಷತೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಬಂಧುಗಳ ಮನೆಗೋಗೋಕೆ ಇಷ್ಟಪಡ್ತೀನಿ ಆಮೇಲೆ ಅವರು ಯಾ ನಮ್ಮನ್ನು ಯಾವ ಥರ ನೋಡ್ತಾ ತಿರುಗ್ತಾರೆ ಅಂತ ಅಂದ್ರೆ ಏನೋ ಒಂಥರಾ ಈ ತುಂಬ ಚೆನ್ನಾಗಿರುತ್ತೆ ಅಯ್ಯೋ ನೆಂಟ್ರು ಬಂದಾರಲ್ಲ ಅನ್ನೋ ರೀತಿ ಇರುತ್ತೆ ಆಮೇಲೆ ಖುಷಿ ಕೊಡುತ್ತೆ ಆಮೇಲೆ ನಮ್ಮ ಮೈಂಡ್ ಸ್ವಲ್ಪ ಫ್ರೆಶ್ ಆಯಿತಾ ನಾವು ಒಂದೇ ಕಡೆ ಇದ್ದು ಇದ್ದು ಬೇಜಾರಾಗಿ ಬಿಟ್ಟಿರುತ್ತೆ ನಾವು ಗೊತ್ತಿರೋರು ಸಂಬಂಧಿಕ್ರ ಮನೆಗೋದ್ರೆ ಏನೋ ಒಂಥರ ಖುಷಿ ಕೊಡುತ್ತೆ ಹಾಗಾಗಿ ನಾನು ಬಂಧುಗಳ ಮನೆಗೋಗೋಕೆ ಇಷ್ಟ ಪಡ್ತೀನಿ